ಹಲೋ ಹಾಲಿನ ಅಂಗಡಿ ಅಲ್ರಿ ಇದಾ ಅಮೂಲ್ದ್ ಹಾಲು ಬೇಕಾಗಿತ್ತು ಅಲ್ರಿ ಹೌದು ಏನು ರೀ ಅಮೂಲ್ ಪ್ರಾಡಕ್ಟ್ಸ್ ಅದಾವನ್ ರೀ ನಮ್ಗಾ ಅಮೂಲ್ದಾ ಹಾಲು ಬೇಕಾಗಿದ್ದು ರೀ ಅಮೂಲ್ದಾ ಹ್ಞೂ ರೀ ಇದು ಸಣ್ಣ ಹುಡುಗ್ರಿಗೆ ಬೇಕಾಗಿದ್ದು ರೀ ಯಾವ ಪ್ರಾಡಕ್ಟ್ ಹಾಲು ಚಲೋ ಇರ್ತೈತಿ ಅನಸ್ತೈತಿ ರೀ ನಿಮ್ಗ ಹ್ಞೂ ರೀ

ಇವು ಪ್ರಾಡಕ್ಟ್ ಎಕ್ಸ್ಪೈರಿ ಡೇಟ್ ಎಲ್ಲ ಕರೆಕ್ಟ್ ಇರ್ತಾವ ಅಲ್ರಿ ಪ್ರಾಡಕ್ಟ್ ಎಕ್ಸ್ಪೈರಿ ಡೇಟ್ ಎಲ್ಲ ಕರೆಕ್ಟ್ ಇರತ್ತೆ ಅಲ್ರಿ

ಹಂಗೆ ಏನಾದರು ಆಕಸ್ಮಾತ್ ಹಾಲು ಗೀಲು ಹ್ಞೂ ರೀ ಅದು ಆಕಸ್ಮಾತು ಹಾಲು ಗೀಲು ಕೆಟ್ರೆ ಎಕ್ಸ್ಚೇಂಜ್ ಮಾಡ್ತೀರಿ ಹ್ಞೂ ರೀ ಸರಿ ತಗರಿ ಬಾ ಹ್ಞೂ ರೀ ಸರಿ ಹಾಗಾದ್ರೆ